ಹಲೋ ಭಾವನನಾ ಮಾತಾಡ್ತಾ ಇರೋದು ನಾ ಅಮೃತ ಅಂತ ನನ್ನ ಸ್ನೇಹಿತೆ ನಿಮ್ಮ ನಂಬರ್ ಕೊಟ್ಟರು ಅದು ನಾನು ಹೊರ ಹೊರ ದೇಶದಿಂದ ಬಂದಿರೋದು ಇಲ್ಲಿ ಓಟಲ್ ಬಗ್ಗೆ ನನಗೆ ಗೊತ್ತಿಲ್ಲ ತುಮ್ಕೂರಿಗೆ ಹೊಸಬ್ಳು ಇಲ್ಲಿ ಸು ನಿಮ್ಮ ಸೀ ಊಟ ಎಲ್ ಸಿಗ ಸೀ ಫುಡ್ಸ್ ಎಲ್ಲಿ ಸಿಗುತ್ತೆ ಹಾಂ ಹ್ಞೂ

ಹೌದಾ

ಹೌದಾ ಅಲ್ಲಿ ಎಲ್ಲ ಚೆನ್ನಾಗಿರುತ್ತಾ ರುಚಿಯೆಲ್ಲ ಏನೇನು ಸಿಗುತ್ತೆ ಅಲ್ಲಿ ಹೌದಾ ನೀವು ಹೋಗಿದ್ದೀರಾ ನೀವು ನೋಡಿದ್ದೀರ ರುಚಿ ಹಾಂ ಅಲ್ಲಿ ವಿಳಾಸ ಎಲ್ಲಿ ಸ್ವಲ್ಪ ನಮಗ್ ಗೊತ್ತಿಲ್ಲವಾ

ಹಾಂ ಹೇಳಿ

ಹೌದಾ ಆದರೆ ಹಾಂ ಹೌದ ಒಟ್ನಲ್ಲಿ ತುಂಬ ರುಚಿಯಾಗಿ ಮಾಡ್ತಾರೆ ಅಲ್ಲವಾ

ಹಾಂ ಹೌದಾ ಎಲ್ಲಿ ಸಿಗೋದು

ಹಾಂ ಹಾಂ ಹೌದಾ ಧನ್ಯವಾದಗಳು ಭಾವನ ತೊಂದರೆ ಅಂದ್ಕೋಬೇಡಿ ಇಲ್ಲಿ ನಮಗೂ ಗೊತ್ತಿರಲಿಲ್ಲ ಅದಕ್ಕೆ ನಮ್ಮ ನಿಮ್ಮ ನನ್ನ ಸ್ನೇಹಿತೆ ನಿಮ್ಮ ನಂಬರ್ ಕೊಟ್ಟರು ಅದಕ್ಕೆ ನಿಮಗೆ ಫೋನ್ ಕರೆಯನ್ನು ಮಾಡಬೇಕಾಯ್ತು ಹಾಂ ಧನ್ಯವಾದಗಳು